ಸರ್ ನಮಸ್ಕಾರ ಸರ್ ಪುರೋಹಿತರು ನಾರಾಯಣ್ ಸರ್ರಾ ಸರ್ ನನ್ನ ಹೆಸ್ರು ರಾಮೂ ಅಂತಾ ಸರ್ ಇದು ನಮ್ಮ ಪ್ರೆಂಡ್ ಒಬ್ಬರು ನಮ್ಮ ಮನೇಲಿ ಒಂದು ಪಂಕ್ಷನ್ ಇತ್ತು ಮದುವೆ ಪಂಕ್ಷನು ಆಗ ನಮ್ಮ ಫ್ರೆಂಡ್ ಒಬ್ನಗೆ ಕೇಳಿದೆ ಒಂದು ಪುರೋಯಿತ್ರು ಇದ್ದರೆ ಹೇಳು ಯಾರಾರು ಅಂತ ಹೇಳಿದಾಗ ಅದಕ್ಕೆ ನಮ್ಗೆ ಒಬ್ಬರು ಗೊತ್ತಿರೋರು ಇದ್ದಾರೆ ಅವರು ಒಳ್ಳೇ ಶಾಸ್ತ್ರ ಗೀಸ್ತ್ರ ಚೆನ್ನಾಗಿ ಮಾಡ್ಕೊಡ್ತಾರೆ ಕಾಂಟ್ಯಾಕ್ಟ್ ಮಾಡು ಅವರಿಗೆ ನಂಬರ್ ಕೊಡ್ತೀನಿ ಅಂತ ಹೇಳಿದರು ಸರ್ ಅದಕ್ಕೆ ಫೋನ್ ಮಾಡಿದೆ ಸರ್ ಯಾವ್ತರ ಸರ್ ನಿಮ್ಮದು

ಸರ್ ಮನೆಲೇ ನಮ್ಮ ಮಗಳು ಹಾಂ ಮಗಳ ಮಗಳ ಮದುವೆ ಸರ್ ಸರ್ ಇಲ್ಲ ಚೌಟ್ರಿಲಿ ಮಾಡ್ತಿದ್ದೀನಿ ಸರ್

ಹಾಂ ಸರ್ ಡೇಟ್ ಮಾಡ್ಸಿದ್ದೀನಿ ಇಪ್ಪತ್ತೇಳು ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತೆಂಟು ಸರ್

ಹಾಂ ಸರ್ ಆಯಿತು ನೀವು ಬರ್ತೀನಿ ಸರ್ ಅದೇ ಯಾವಥರ ಹೇಗೆ ನೀವು ಹೇಗೆ ಯಾವಥರ ಚಾರ್ಜಸ್ ಮಾಡ್ತೀರಾ ಡೇ ಟೈಮ್ ಹೆಂಗೆ ನೈಟ್ ಟೈಮ್ ಹೆಂಗೆ ಶಾಸ್ತ್ರ ಸಂಪ್ರದಾಯಗಳು ಯಾವಥರ ಮಾಡ್ತೀರಾ ಏನೇನು ಬೇಕು ನಿಮಗೆ ಹೆಂಗೆ ಅಂತ ಅದರ ಬಗ್ಗೆ ಒಂದ್ ಸೊಲ್ಪ್ ಹೇಳಿದ್ರೆ

ಓಕೆ ಸರ್ ಹಾಂ ಸರ್ ಹಾಂ ಸರ್ ನಮ್ಮ ನಮ್ಮ ನಮ್ಮ ಸಂಪ್ರದಾಯ ಪ್ರಕಾರ ನೈಟ್ ಹೊತ್ತು ಇರುತ್ತೆ ಸರ್ ನೈಟ್ ಅಲ್ಲಿ ಬರಬೇಕಾಗುತ್ತೆ ನೀವು

ಹಾಂ ಸರ್ ಐದು ಸಾವಿರ ಜಾಸ್ತಿಯಾಯಿತು ಒಂದು ಹೆಚ್ಚು ಕಡಿಮೆ ಮಾಡಿಕೊಂಡು ಬಂದು ನಮಗೆ ಹೇಗೋ ಮಾಡಿಕೊಡಿ ಸರ್ ಅದು ನಮ್ಮ ಫ್ರೆಂಡ್ ಅವ್ರು ಹೇಳ್ದರಲ್ಲಾ ಚೆನ್ನಾಗಿ ಮಾಡ್ತರೆ

ಸರಿ ಸರ್ ಓಕೆ ಸರ್ ಬರ್ತಿನಿ ಬಿಡಿ ಸರ್ ನಿಮ್ದೊಂದು ಕಾಂಟ್ಯಾಕ್ಟ್ ಕೊಡಿ ಸರ್

ಓಕೆ ಸರ್ ತ್ಯಾಂಕ್ ಯು ಸರ್ ಓಕೆ